ಅಲೋ ಒಳ ಬನ್ನಿ ಬನ್ನಿ ಒಳ ಕುತ್ಕೊ ಬನ್ನಿ ನಮ್ಮಲ್ಲಿ ಹೊಸ ಹೊಸ ಕಲೆಕ್ಷನ್ ಇದೆ ನಿಮ್ಗೆ ಯಾವ ಥರ ಬೇಕು ಯಾವ್ದಾರ ಮಾಡೆಲ್ ಬೇಕು ಬಂದು ನೋಡಿ ಬನ್ನಿ ಬನ್ನಿ ಕುತ್ಕೊ ಬನ್ನಿ ಹಾಂ ಹಾಂ ಹಾಂ ನಮ್ಮ ಹತ್ರ ಹೊಸ ಹೊಸ ಮಾಡೆಲ್ ಕೂಡ ಇದೆ ನೋಡಿ ಹಾಂ ಸರ್ ಮತ್ತು ಚೈನ್ ಬಿಟ್ಟು ಇನ್ನೂ ಏನಾದ್ರು ಬೇಕಾಗುತ್ತಾ ಹಾಂ ಅಂದರೆ ಉಂಗ್ ನಮ್ಮ ಉಂಗುರದಲ್ಲಿ ಬೇರೆ ಬೇರೆ ಥರ ಡಿಝೈನ್ಗಳಿದೆ ಅದರಲ್ಲಿ ನಾವು ನೇಮ್ಸ್ ಕೂಡ ಹಾಕ್ಸ್ಬೋದು ನಿಮಗೆ ಯಾವ ಲೆಟರ್ ಬೇಕಾಗುತ್ತೋ ಆ ಲೆಟರ್ ಕೂಡ ನಾವು ಹಾಕ್ಸ್ಕೊಡ್ತಿವಿ ಏನಿಲ್ಲ ಒಂದು ವಾರ ಆಗುತ್ತಷ್ಟೆ ನಿಮ್ಗೆ ಯಾವ ಲೆಟರ್ ಬೇಕು ಅದನ್ನು ನೀವು ಹೇಳಿದ್ರೆ ನಾವು ರೆಡಿ ಮಾಡಿಕೊಡ್ತೀವಿ ಅದು ಪ್ರೈಝ್ ಅಮೌಂಟ್ ಬಂದು ಎಲ್ಲ ಒಂದು ಐವತ್ತು ಸಾವಿರ ಆಗುತ್ತೆ ಅದು ನೇಮ್ ಎಲ್ಲ ಹಾಕ್ಬೇಕಾಗುತ್ತಲ್ವಾ ಅದೇ ಐವತ್ತು ಸಾವಿರ ಬರುತ್ತೆ ಹಾಂ ಆದರೆ ಇದಕ್ಕೆ ರಿಯಾಯಿತಿ ಇಲ್ಲ ಅಂದರೆ ಅಮೌಂಟ್ ಐವತ್ತು ಸಾವಿರ ಫುಲ್ ಕಟ್ಟಬೇಕಾಗುತ್ತೆ ಇನ್ನು ನೀವು ಮಾಂಗಲ್ಯ ಸರ ತಗೊಂಡರೆ ಅದಕ್ಕೆ ರಿಯಾಯಿತಿ ಇದೆ ಇಪತ್ತೈದು ಪರ್ಸೆಂಟು

ಮತ್ತು ಇನ್ನೂ ಏನಾದರೂ ಬೇಕಾ ಮದುವೆಗೆ ಹ್ಞೂ ಹಾಂ ಇಲ್ಲ ಹಾಂ ಅದೇ ತುಂಬ ಒಂದು ಐದು ಕೆ ಐದು ತೊಲೆಯಲ್ಲಿ ಬೇಕಾಗುತ್ತಾ ಇಲ್ಲ ನಿಮಗೆ ತೊಲೆ ಸಾಕಾ ನೋಡಿ ಇವೆಲ್ಲ ನೆನ್ನೆ ತಾನೆ ಬಂದಿದೆ ನೋಡಿ ಚೆನ್ನಾಗಿದೆ ಇದು ಬಂದು ಎರಡು ತೊಲೆ ಅಂದರೆ ಒಂದೆರಡು ಲಕ್ಷ ಆಗ್ಬೋದು ಇದು ಇದೆ ರಿಯಾಯಿತಿ ಇದೆ ನಿಮಗೆ

ಇದಕ್ಕೆ ಬಂದರೆ ಇಪತ್ತೈದು ಪರ್ಸೆಂಟ್ ಇದೆ

ಮತ್ತು ಸರ ಇದೆ ನಿಮಗೆ ನೆಕ್ಲೆಸ್

ಹಾಂ ಅದು ಲಕ್ಷ್ಮೀದೂ ಬಂದಿದೆ ನಿಮಗೆ ಲಕ್ಷ್ಮೀ ಥರ ಡಿಝೈನ್ ಬೇಕು ಅಂದರೆ ಅದೂ ಕೂಡ ಇದೆ ಇಲ್ಲ ಫುಲ್ಲೂ ಪಾದ ಬೇಕು ಅಂದರೆ ಅದೂ ಕೂಡ ಇದೆ ನೋಡಿ ಇಲ್ಲಿ ನಿಮಗೆ ಯಾವ ಥರ ಬೇಕಾಗುತ್ತೋ ನೋಡಿ ಹಾಂ ಇದು ಬಂದು ಅಮೊಂಟು ಒಂದು ಅರವತ್ತು ಸಾವಿರ ಆಗುತ್ತೆ

ಐವತ್ತು

ಇದಕ್ಕೆ ಪರ್ ರಿಯಾಯಿತಿ ಕೂಡ ಇದೆ ಅಂದರೆ ಮೂರು ಲಕ್ಷ ಆಗಿದೆ ಅಲ್ಲವಾ ಡಿಸ್ಕೌಂಟ್ ಕೂಡ ನಮ್ಮ ಶಾಪಲ್ಲಿದೆ ಹಾಂ ಅಲ್ಲಿ ನೀವು ಮೂರು ಲಕ್ಷ ಆಗಿದೆ ಅಲ್ಲವಾ ಒಂದು ಗಿಫ್ಟ್ ಕೂಡ ಇದೆ ಇರುತ್ತೆ ನಿಮಗದು ಗಿಫ್ಟ್ ಬಂದು ಒಂದು ಬೆಳ್ಳಿ ಕಾಯಿನ್ ಬರುತ್ತೆ ಅಷ್ಟೆ ನಿಮಗೆ ಹ್ಞೂ ಹಾಂ ಹಾಂ ಹಾಂ ಅರ್ಧ ಅಮೌಂಟ್ ನೀವು ಕಟ್ಟಿ ಮತ್ತು ನಿಮಗೆ ಯಾವ ನೇಮ್ದು ಲೆಟರ್ ಹಾಕ್ಬೇಕು ಅಂತ ಹೇಳಿಬಿಟ್ಟು ನೀವು ಹೋದ್ರೆ ಒಂದು ವಾರ ಬಿಟ್ಟುಕೊಂಡು ಬಂದು ಇಸ್ಕೊಬೋದು ನೀವು ನಾವು ನಿಮಗೆ ಎಲ್ಲ ರೆಡಿ ಆದ್ಮೇಲೆ ನಿಮಿಗೆ ಕಾಲ್ ಮಾಡ್ತೀವಿ ಅವಾಗ ನೀವು ಬಂದು ತಗೊಂಡು ಹೋಗಿ ಅದು ಅಮೌಂಟು ಕಟ್ಟಲೇಬೇಕು ಹಾಂ ಓಕ್